ಕೋಲಾರ ಜಿಲ್ಲೆಯಲ್ಲಿ ಪ್ರಧಾನವಾಗಿ ಸ್ಥಳೀಯ ಮಾಧ್ಯಮ ಸಾಧನಗಳು ಅಥವಾ ಮಾಹಿತಿಯ ಮೂಲಗಳು ಎಂದರೆ ನಮ್ಮ ವೃತ್ತಪತ್ರಿಕೆಗಳು ಹಾಗೂ ಸ್ಥಳೀಯ ನ್ಯೂಸ್ ಒಂದು ಚಾನಲ್ಗಳು ಅನ್ನ ಕಾಣಬಹುದು ಸ್ಥಳೀಯ ವೃತ್ತಪತ್ರಿಕೆಗಳು ಎಂದ್ ಹೇಳಿದಾಗ ಕೋಲಾರ ಸಂಜೆ ಈ ಸಂಜೆ ಹಾಗೂ ಕೋಲಾರ್ ಸಮಾಚಾರ್ ಮತ್ತು ಬೆಳಗ್ಗಿನ ಶುಭೋದಯ ವಾರ್ತಾ ಪ್ರಸಾರ ಕೋಲಾರ ನ್ಯೂಸ್ ಎಂಬ ಅನೇಕ ಒಂದು ಹತ್ತರಿಂದ ಹದಿನೈದು ಪೇಪರ್ಗಳು ನ್ಯೂಸ್ ಪೇಪರ್ಗಳು ಕೋಲಾರದಲ್ಲಿ ಪ್ರಿಂಟಾಗಲು ಪ್ರಿಂಟಾಗಿ ಮಾಧ್ಯಮಗಳ ಪ್ರಚಾರವನ್ನು ನಡೆಯಲಿದೆ ಅದೇ ರೀತಿ ಸಂಘಟನೆಗಳು ಹೋರಾಟಗಳು ಅತ್ಯಂತ ಅತ್ಯುನ್ನತ ಸ್ಥಾಯಿಯಲ್ಲಿ ಕೋಲಾರದಲ್ಲಿ ನಾವು ಕಾಣಬಹುದು ದಲಿತ ಸಂಘಟನೆ ಆಗಬಹುದು ಅದೇ ರೀತಿ ವಿದ್ಯಾರ್ಥಿ ಎ ಬಿ ವಿ ಪಿ ಅಖಿಲ ಭಾರತ ವಿದ್ಯಾರ್ಥಿ ಪೆಡ್ರೇಷನ್ ಸಂಘಟನೆ ಆಗಬಹುದು ಅದೇ ರೀತಿ ಬಿ ಎಸ್ ಎಪ್ ಬಿ ಇ ಟಿ ದಲಿತ ವಿದ್ಯಾರ್ಥಿ ಪೆಡ್ರೇಷನ್ ಆಗಬಹುದು ಈ ರೀತಿ ಅನೇಕ ರೀತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ದಲಿತರಿಗೆ ಸಂಬಂಧಿಸಿದ ಶಿಕ್ಷಣಕ್ಕೆ ಸಂಬಂಧಿಸಿದ ಕೋಟ್ಗೆ ಸಂಬಂಧಿಸಿದ ಅನೇಕ ರೀತಿಯ ಸಂಘಟನೆಗಳು ಕೋಲಾರದಲ್ಲಿ ನಡೆಯುತ್ತಲೇ ಇರುತ್ತವೆ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಪ್ರಧಾನವಾಗಿ ಪತ್ರಕರ್ತರ ಭವನವನ್ನು ಕಾಣಬಹುದು ಅತ್ಯುನ್ನತ ಸ್ಥಾಯಿಯಲ್ಲಿ ಅದನ್ನು ನಿರ್ಮಿಸಲಾಗಿದೆ ಅದೇ ರೀತಿ ಅಲ್ಲಿ ಅನೇಕ ವಿಚಾರಗಳು ಆಚಾರಗಳು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಅದನ್ನು ಪತ್ರಿಕೆಗಳಲ್ಲಿ ಬರುವ ಬಗ್ಗೆ ಮು ಒಲವು ಮೂಡಿಸಲಾಗುತ್ತದೆ ಅನೇಕ ರೀತಿಯ ವಿಷಯಗಳ ಬಗ್ಗೆ ಪ್ರೋಗ್ರಾಮನ್ನು ನಡೆಸಲಾಗತ್ತದೆ ಈ ಪತ್ರಕರ್ತರ ಒಂದು ಸಂಘಟನೆ ಏನಿದೆಯೋ ಈ ಪತ್ರಕರ್ತರೆಲ್ಲರೂ ಸೇರಿ ಶೇರ್ಸನ್ನು ಈ ಒಂದು ಕಲೆಕ್ಟ್ ಮಾಡಿ ಅಲ್ಲಿ ಒಂದು ಇನ್ವೆಷನ್ಮೆಂಟನ್ನು ಮಾಡಿ ಒಂದು ಸೊಸೈಟಿ ಅಂತ ಮಾಡಿಕೊಂಡು ಅದರಲ್ಲಿ ಅನೇಕ ಬಗೆಯ ಒಂದು ಸಣ್ಣ ಸಣ್ಣ ಪುಟ್ಟ ಪ್ರೋಗ್ರಾಮ್ಸನ್ನ ನಡೆಸುತ್ತ ಅದರಲ್ಲಿ ಬರುವ ಒಂದು ಆದಾಯವನ್ನು ಅವರ ಸಂಘದ ಬೆಳವಣಿಗೆಗೆ ಅಭಿವೃದ್ಧಿಪಡಿಸುತ್ತಾ ನಮ್ಮ ಕೋಲಾರದಲ್ಲಿನ ಎಲ್ಲ ರೀತಿಯ ವಿಚಾರ ಆಚಾರ ವಿಚಾರಗಳನ್ನು ನ್ಯೂಸ್ಗಳಲ್ಲಿ ತಿಳಿಸುತ್ತಾ ಯಾವುದೇ ರೀತಿಯ ಕ್ರೈಮ್ ನ್ಯೂಸ್ ಆಗಬಹುದು ಒಂದು ಉದ್ಯೋಗ ನ್ಯೂ ವಾರ್ತೆಯಾಗಿರಬಹುದು ಒಂದು ರೀತಿಯ ಡಿ ಸಿ ಅವರ ಒಂದು ಹಾಡ್ರ್ ಆಗಿರಬಹುದು ಪ್ರತಿಯೊಂದು ಯಾವುದೇ ರೀತಿಲಿ ನಾವು ಕೋಲಾರದಲ್ಲಿ ಬಂದ್ ನಡೆಯುವುದ್ರ ಬಗ್ಗೆ ಆಗಿರಬಹುದು ಕೋಲಾರದಲ್ಲಿ ಸಣ್ಣ ಪುಟ್ಟ ಯಾವುದೇ ವಿಷಯ ನಡೆದರೂ ಸಹ ಕವರ್ ಮಾಡಿ ಅದನ್ನು ನಮ್ಮ ಮನೆ ಬಾಗಿಲಂಚಿಗೆ ತರಿಸುವಂಥ ಕೆಲಸ ನ್ಯೂಸ್ ಪೇಪರ್ಗಳು ಮಾಡಲಾಗುತ್ತಿವೆ ಅದೇ ರೀತಿ ರೇಡಿಯೋ ವಾಹಿನಿಗಳು ನ ರೇಡಿಯೋ ವಾಹಿನಿಗಳು ಸಹ ಕಾರ್ಯನಿರ್ವಹಿಸುತ್ತಿವೆ ಅತ್ಯುನ್ನತ ರೀತಿಯಲ್ಲಿ ರೇಡಿಯೋ ವಾಹಿನಿಗಳನ್ನು ಕೇಳುವುದು ಕಡಿಮೆ ಆಗಿದೆ ಈಗಿನ ಈಗಿನ ಪರಿಸ್ಥಿತಿಯಲ್ಲಿ ಕಡಿಮೆ ಆಗಿದೆ ಆದರೂ ಸಹ ನ್ಯೂಸ್ ಅಂತ ಬಂದಾಗ ಕೆ ಸಿ ಟಿ ವಿ ಅಂತ ಕಾಣಬಹುದು ಕೋಲಾರ ಸಂಜೆಯ ಚಾನಲನ್ನು ನೋಡಬಹುದು ಈ ರೀತಿ ಅನೇಕ ರೀತಿಯ ನ್ಯೂಸ್ ಪೇಪರ್ಗಳು ಮತ್ತು ನ್ಯೂಸ್ ಚಾನಲ್ಗಳು ಕೋಲಾರ ಜಿಲ್ಲೆಯಲ್ಲಿ ಕಾಣಬಹುದಂಥ ಸ್ಥಳೀಯವಾಗಿ ಯಾವ ಯಾವ ಯಾವ ವಿಷಯಗಳು ಕಾಣಬರುತ್ತವೋ ಸಮಾಚಾರಗಳು ಯಾವುವು ಇದವೋ ಎಲ್ಲದರ ಬಗ್ಗೆ ನಮಗೆ ಗಮನ ಹರಿಸುವಂತೆ ಮಾಡುತ್ತವೆ ಇಷ್ಟನ್ನ ಹೇಳಲು ಅವಕಾಶ ಮಾಡಿಕೋ ಮಾಡಲು ಅವಕಾಶ ಮಾಡ್ಕೊಟ್ಟವ್ರ್ಗೆ ಧನ್ಯವಾದಗಳು